ಬೈಕಿಂಗ್ ಮಾಡುವ ಇವೆಲ್ಲ ಪ್ರಮುಖ ಸುರಕ್ಷತೆ ವಿಚಾರಗಳು ನಿಮ್ಮ ಮನದಲ್ಲಿ ಇಟ್ಟುಕೊಳ್ಳುತ್ತೀರಿ ಪ್ರಯಾಣ ಮಾಡುವಾಗ ಯಾವೆಲ್ಲ ದಾಖಲೆಗಳನ್ನು ಜೊತೆಯಲ್ಲಿ ಇಟ್ಕೊಳ್ತೀರಿ ನಾವು ಮೊದಲು ಬೈಕಿಂಗ್ ಮಾಡುವಾಗ ನಮ್ಮತ್ತಿರ ಗಾಡಿಯ ಸಂಬಂಧಪಟ್ಟ ಎಲ್ಲ ಎಲ್ಲ ದಾಖಲಾತಿಗಳನ್ನು ಇಟ್ಟುಕೊಳ್ಳಬೇಕು ಮತ್ತು ಬೈಕಿಂಗ್ ಮಾಡುವಾಗ ಮೊದಲು ನಮ್ಮ ಸುರಕ್ಷತೆಗಾಗಿ ಹೆಲ್ಮೆಟ್ ಮತ್ತು ಸಿಗ್ನಲ್ಲನ್ನು ನೋಡಿಕೊಂಡು ಮಾ ಬೈಕಿಂಗ್ ಮಾಡಬೇಕು ರು ರಸ್ತೆಯ ನಿಯಮಗಳನ್ನು ಎಲ್ಲಾ ಅರಿತುಕೊಳ್ಳ ಇರಬೇಕು ನಂತರ ನಮ್ಮತ್ತಿರ ನಮ್ಮ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಆರ್ ಸಿ ಕಾರ್ಡ್ ಇನ್ಶುರೆನ್ಸ್ ಎಲ್ಲಾ ದಾಖಲಾತಿಗಳನ್ನು ಬೈಕಿಂಗ್ ಮಾಡುವಾಗ ನಮ್ಮತ್ತಿರ ಇಟ್ಟುಕೊಳ್ಳಬೇಕು ನಂತರ ಬೈಕಿಂಗ್ ಮಾಡುವಾಗ ನಾವು ಸ್ಪೀಡ್ ಲಿಮಿಟ್ಟನ್ನು ಮೀರದೇ ನಾವು ಬೈಕ್ ಚಲಾಯಿಸಬೇಕು ಮತ್ತು ರಸ್ತೆಯ ರಸ್ತೆಯಲ್ಲಿ ನಿಧಾನವಾಗಿ ಚಲಿಸಬೇಕು ತಿರುವಲ್ಲಿ ನಿಧಾನವಾಗಿ ಚಲಿಸಬೇಕು ಮತ್ತು ಅತಿಯಾದ ವೇಗ ದಿಂದ ಚಲಿಸಿದರೆ ಅಪಾಯಕ್ಕೀಡಾಗುವ ಕಾರಣವಿರುತ್ತದೆ ರಾತ್ರಿಯ ಹೊತ್ತಿ ಸಮಯದಲ್ಲಿ ಪಾರ್ಕಿಂಗ್ ಲೈಟ್ ಹಾಕಿ ರಸ್ತೆಯ ಬದಿಯಲ್ಲಿ ನಿಲ್ಲಿಸುವುದರಿಂದ ಅಪಾಯ ಆಗುವುದು ಕಡಿಮೆ ಆಗುತ್ತದೆ ಮತ್ತು ನಮ್ಮ ಹತ್ತಿರ ಬೈಕಿಂದು ಸರಿಯಾದ ಇನ್ಸುರೆನ್ಸನ್ನು ಕಟ್ಟಿರಬೇಕು ಮತ್ತು ಬೈಕಿಂಗ್ ಮಾಡುವಾಗ ನಮಗೆ ಯಾವುದೇ ತೊಂದರೆ ಆಗದಂತೆ ಕೂಲಿಂಗ್ ಗ್ಲಾಸ್ ಮತ್ತು ಹಾಕಿರಬೇಕು ಗಾಡಿಯ ಲೈಟ್ ಸರಿಯಾಗಿರಬೇಕು ಗಾಡಿಯ ಚಕ್ರವು ಸರಿಯಾಗಿರಬೇಕು ಗಾಡಿಯ ಬ್ರೇಕಿಂಗ್ ಕೂಡ ನಾವು ಪರೀಕ್ಷಿಸಬೇಕು ಬೈಕ್ ರೈಡಿಂಗ್ ಮಾಡುವಾಗ ನಮ್ಮ ಹತ್ತಿರ ಎಲ್ಲ ದಾಖಲಾತಿಗಳು ಇರಬೇಕು

ತಿರುವಲ್ಲಿ ಸರಿ ನಿಧಾನವಾಗಿ ತಿರುಗಿಸಿಕೊಳ್ಳಬೇಕು ಮತ್ತು ಗಾಡಿ ವೇಗದ ಮಿತಿ ವೇಗದಮಿತಿಯಲ್ಲಿ ನೋಡಿ ತಿರ್ಗಬೇಕು ರಸ್ತೆಯ ಎಲ್ಲಾ ನಿಯಮಗಳನ್ನು ಅರಿತಿರಬೇಕು ಮತ್ತೊಬ್ಬರ ಬೈಕನ್ನು ಚಲಾಯಿಸುವಾಗ ಅವರ ಅನುಮತಿ ಇಲ್ಲದೆ ನಾವು ಚಲಾಯಿಸಬಾರದು ಕಾರ್ ಹೊಡೆಯುಬಾಕಾದರೆ ನಮ್ಮ ಡ್ರೈವಿಂಗ್ ಲೈಸೆನ್ಸು ಇರಬೇಕು ಬೈಕ್ ಬೈಕಿಂಗ್ ಮಾಡುವಾಗ ನಮ್ಮ ಹತ್ತಿರ ನಿಧಾನಗತಿಯಲ್ಲಿ ಚಲಿಸಬೇಕು ಬೈಕಿಂಗ್ ಮಾಡುವಾಗ ನಮ್ಮ ಹತ್ತಿರ ಎಲ್ಲಾ ದಾಖಲಾತಿಗಳು ಇರಬೇಕು ಮೊದಲನೆಯದು ಆರ್ ಸಿ ಕಾರ್ಡ್ ಡೈವಿಂಗ್ ಲೈಸೆನ್ಸ್ ನಂತರ ಇನ್ಸುರೆನ್ಸ್ ಇನ್ಸುರೆನ್ಸ್ ತಪ್ಪದೇ ಕಟ್ತಿ ಕಟ್ಟಿರಬೇಕು ಬೈಕಿಂಗ್ ಮಾಡುವಾಗ ಶಾಲೆಯ ಇದ್ದಕ ಇದ್ದ ಕಡೆ ನಿಧಾನವಾಗಿ ಚಲಿಸಬೇಕು ಮತ್ತು ಹಾಸ್ಪಿಟಲ್ ಆಸ್ಪತ್ರೆ ಇದ್ದ ಕಡೆಯೂ ಕೂಡ ನಿಧಾನವಾಗಿ ಚಲಿಸಬೇಕು ಎಲ್ಲಿ ಹಂಪಿನ ಸೂಚನಾ ಫಲಕ ಹಾಕಿರುತ್ತಾರೆ ಅಲ್ಲಿ ಶಾಲೆ ಇದೆ ಎಂದು ಅರ್ಥ ಅಲ್ಲಿಯೂ ನಿಧಾನವಾಗಿ ಚಲಿಸಬೇಕು ಮತ್ತು ಹೈವೆಯಲ್ಲಿ ಅತಿಯಾಗಿ ವೇಗ ಸಹ ವೇಗದಲ್ಲಿ ಗಾಡಿಯನ್ನು ಓಡಿಸಬಾರದು